ನಾನು ತಗೊಂಡಿರೋ ಮೊದಲನೆಯ ಉತ್ಪನ್ನದ ಹೆಸರು ಪರೀಕ್ಷಾ ಕೇಂದ್ರೀಯ ಪುಸ್ತಕ ಅಂತ ಹೇಳಿ ನಮಗೆಲ್ಲಾ ಗೊತ್ತೇ ಇದೆ ಪುಸ್ತಕ ಓದೋದ್ರಿಂದ ಎಷ್ಟು ವಿದ್ಯೆ ವಿದ್ಯೆ ಆಗಲಿ ಅಥವಾ ಜ್ಞಾನ ಸಿಗತ್ತೆ ಅಂತ ಹೇಳಿ ನಾವು ಪುಸ್ತಕನ ಓದಿ ಓದಿ ಜ್ಞಾನನ ಹೆಚ್ಚಿಸ್ಕೊಬೇಕು ಈ ಪರೀಕ್ಷಾ ಕೇಂದ್ರೀಯ ಪುಸ್ತ ಪುಸ್ತಕವನ್ನು ಓದೋದ್ರಿಂದ ಏನಾಗತ್ತೆ ಅಂತ ಹೇಳಿದರೆ ನಮಗೆ ಪರೀಕ್ಷೆಯಲ್ಲಿ ಯಾವ ಥರ ಪ್ರಶ್ನೆಗಳು ಬರಬಹುದು ಅಂತ ಒಂದು ಅಂದಾಜು ಸಿಗತ್ತೆ ಮತ್ತು ನಮಗೆ ಪರೀಕ್ಷೆಯಲ್ಲಿ ಒಳ್ಳೆ ಅಂಕನ ಪಡ್ಕೊಳಕ್ಕೆ ಸಹಾಯ ಆಗತ್ತೆ ಪ ಪುಸ್ತಕ ಓದೋದ್ರಿಂದ ತುಂಬ ಉಪಯೋಗಗಳಿದೆ ಒಳ್ಳೊಳ್ಳೆ ಜ್ಞಾನನ ಪಡ್ಕೊಬೌದು ಒಳ್ಳೆ ಒಳ್ಳೆ ಮಾಹಿತಿನ ನಾವು ಕಲೆ ಹಾಕ್ಬೌದು ಮತ್ತು ಅದನ್ನು ಎಲ್ಲರ ಜೊತೆ ಹಂಚ್ಕೊಬೌದು ಪುಸ್ತ ಒಂದು ಪುಸ್ತಕದಲ್ಲಿ ಹಲವಾರು ರೀತಿಯ ವಿಷಯಗಳು ಮತ್ತು ಹಲವಾರು ರೀತಿಯ ಉಪಯುಕ್ತವಾಗಿರುವಂತಹ ಮಾಹಿತಿಗಳು ಇರತ್ತೆ ನಾವು ಒಂದು ಪುಸ್ತಕನ ಓದಿದ್ರೆ ಅದಾಗದೇ ಮತ್ತೆ ಪುಸ್ತಕನ ಓದೋಣ ಅಂತ ಈ ಥರ ಭಾವನೆ ನಮ್ಮಲ್ಲಿ ಬರತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಪುಸ್ತಕನ ಓದಲೇಬೇಕಾಗಿದೆ ಪುಸ್ತಕನ ನಾವು ಪರೀಕ್ಷೆಗೆ ಮಾತ್ರ ಓದೋದಲ್ಲ ಪರೀಕ್ಷೆಗಂತಲೇ ಓದೋದಲ್ಲ ನಾವೇನು ಮಾಡಬೇಕು ಅಂತ ಹೇಳಿದರೆ ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಬೇಕು ಅಂತ ಹೇಳಿ ಪುಸ್ತಕವನ್ನು ಓದಬೇಕಾಗತ್ತೆ ಪುಸ್ತಕವನ್ನು ಓದೋದ್ರಿಂದ ತುಂಬ ಉಪಯೋಗಗಳಿದೆ ನಾನು ಆವಾಗಲೇ ಹೇಳಿದ್ದೆ ತುಂಬ ಉಪಯೋಗಳಿದೆ ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಬೌದು ಮತ್ತು ನಮ್ಮೂ ನಾವು ಏನನ್ನು ಬೇಕಾದ್ರೂ ಅರ್ಥ ಮಾಡ್ಕೊಂಬೌದು ಅರ್ಥ ಮಾಡ್ಕೊಳೋ ಶಕ್ತಿ ಬರತ್ತೆ ಮತ್ತೆ ನಮಗೂ ಸ್ವಲ್ಪ ಅಂದರೆ ಈವಾಗ ಪರೀಕ್ಷೆಗಳಲ್ಲಿ ಓದಬೇಕಾದ್ರೆ ನಾವು ಪರೀಕ್ಷೆಗಂತನೇ ಓದ್ತೀವಿ ಅದೇ ಈ ಎಲ್ಲ ತರಹದ ಪುಸ್ತಕಗಳಿಂದ ಓದೋದ್ರಿಂದ ಏನಾಗತ್ತೆ ಅಂತ ಹೇಳಿದರೆ ನಾವು ಪ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ನಾವು ತಯಾರಾಗ್ಬೌದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ಥರ ಪ್ರಶ್ನೆ ಕೇಳ್ತಾರೆ ಅಂತ ಗೊತ್ತಿರಲ್ಲ ಇದೇ ಪುಸ್ತಕನ ಓದಿ ಅಂತ ಹೇಳ್ತಾ ಇಲ್ಲ ಪರೀಕ್ಷಾ ಕೇಂದ್ರೀಯ ಪುಸ್ತಕನ ಬೇರೆ ಬೇರೆ ಪುಸ್ತಕಗಳನ್ನು ಕೂಡ ನಾವು ಓದ್ಬೌದು ಅಂದರೆ ಮಕ್ಕಳ ಪುಸ್ತಕ ಆಗಿರ್ಬೌದು ಯಾವುದೇ ರೀತಿ ಪುಸ್ತಕ ಆಗಿರ್ಬೌದು ಅದನ್ನು ಓದುದ್ರಿಂದ ನಮಗೆ ಸ್ವಲ್ಪ ಜ್ಞಾನ ಹೆಚ್ಚಿಗೆ ಆಗತ್ತೆ ಮತ್ತು ವಿಷಯನ ಕಲೆ ಹಾಕ್ದಂಗೆ ಆಗತ್ತೆ ಇದರಿಂದಾಗಿ ನಮಗೆ ಜ್ಞಾನ ಹೆಚ್ಚಿಗೆ ಆಗೋದ್ರಿಂದ ನಾವು ಒಳ್ಳೆ ಕಲೆ ಒಳ್ಳೆ ವಿಷ್ಯನ ತಿಳ್ಕೊಬೌದು ಈಗ ಪುಸ್ತಕ ಓದುದ್ರಿಂದ ತುಂಬ ಒಳ್ಳೆಯ ಏನು ಮಾಹಿತಿ ಸಿಗತ್ತೆ ಮತ್ತು ತುಂಬ ಒಳ್ಳೆಯ ಜ್ಞಾನ ಮಾಹಿತಿ ಜ್ಞಾನದ ಭಂಡಾರಾನೇ ನಮ್ಮ ಹತ್ರ ಇರತ್ತೆ ಅಂತ ಹೇಳ್ಬೌದು ಪುಸ್ತಕ